ನಾನು ಕಂಡಂತೆ ಕನ್ನಡ ಭಾಷೆ ಬಗ್ಗೆ ಹೇಳಬೇಕು ಅಂದರೆ ಆಗ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಾತ್ರ ಕನ್ನಡಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ದರು ಬೇರೆ ಎಲ್ಲೂ ಅಷ್ಟೊಂದು ಕನ್ನಡ ಯ ಬಳಕೆ ಮಾಡ್ತಿರಲಿಲ್ಲ ಮತ್ತು ಈಗೇನಾಗಿದೆ ಅಂದರೆ ಎಷ್ಟೇ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಾಗಿರ್ಬೋದು ಎಲ್ಲಾದರಲ್ಲೂ ಕೂಡ ಕನ್ನಡ ಲಾಂಗ್ವೆಜ್ ಅಂದರೆ ಕನ್ನಡ ಭಾಷೆಯ ಯೂಸ್ ಮಾಡಲೇಬೇಕು ಅನ್ನೋದು ರೂಲ್ಸ್ ತಂದಿದ್ದಾರಲ್ಲ ಅದು ತುಂಬ ಖುಷಿ ಆಗುತ್ತೆ ಮತ್ತು ಇನ್ನೊಂದ್ ಏನು ಅಂದರೆ ನಮ್ದು ಎಲ್ಲ ದಾಖಲೆಗಳು ಕೂಡ ಕರ್ನಾಟಕದಲ್ಲಿ ಯಾರೇ ಆಗಿರ್ಬೋದು ಅವರು ದಾಖಲೆಗಳು ಎಲ್ಲ ಕೂಡ ಕನ್ನಡ್ದಲ್ಲಿ ಬರುತ್ತಲ್ಲವಾ ಅದು ತುಂಬ ಖುಷಿ ತರೋವಂಥ ವಿಷಯ ಮತ್ತು ಸರ್ಕಾರಿ ಯಾವುದೇ ಇದಾವಲ್ಲಾ ಆಫೀಸಲ್ಲಿ ಆಗಿರ್ಬೋದು ಕಚೇರಿಗಳಾಗಿರಬಹುದು ಎಲ್ಲ ಕಡೆಯೂ ಏನಂದ್ರೆ ಅವರು ತುಂಬ ಕನ್ನಡನ ಬಳಕೆ ಮಾಡ್ತಾರೆ ಯಾಕೆ ಅಂದರೆ ಅದು ಎಲ್ಲಾರ್ಗೂ ಅರ್ಥ ಆಗುತ್ತೆ ರೈತ್ರಿಗಾಗಿರ್ಬೋದು ಪ್ರತಿ ಒಬ್ರಿಗೂ ಯಾರು ಕನ್ನಡದಲ್ಲಿ ಹುಟ್ಟಿದ್ದಾರೆ ಕರ್ನಾಟಕ್ದಲ್ಲಿ ಹುಟ್ಟಿರೋರ್ಗೆ ಪ್ರತಿ ಒಬ್ರಿಗೂ ಅರ್ಥ ಆಗೊ ಥರ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ಕಚೇರಿಯಲ್ಲಿ ಕನ್ನಡ ಬಳಸ್ತಾರಲ್ವಾ ಪ್ರತಿ ಒಂದು ಫಾಮೆಟ್ ದಾಖಲೆಗಳು ಏನೇನಿದೆ ಅದೆಲ್ಲಾ ಕನ್ನಡ್ದಲ್ಲಿ ಬಳಸೋದ್ರಿಂದ ಎಲ್ಲರಿಗೂ ಹ್ಯೂಸ್ ಆಗಿದೆ ಅದೂ ಅಭಿವೃದ್ಧಿ ಆಗಿದೆ ಅಂತ ನನ್ಗೆ ಅನಿಸುತ್ತೆ